ನವೀನ ಅಥವಾ ಸುಸ್ತಿತ ಕೃಷಿ ಪದ್ಧತಿಗಳು ಅಂತ ಹೇಳಿದ್ರೆ ಅಥವಾ ಕರ್ನಾಟಕದಲ್ಲಿ ಪ್ರಮುಖವಾಗಿ ಯಾವ್ದು ಯಾವುದಕ್ಕೆ ಇಂಪೊರ್ಟೆನ್ಸ್ ಕೊಡ್ತಾರಂದರೆ ಈಗ ಹಗ್ರಿಕಲ್ಚರ್ ತೋಟಗಾರಿಕೆ ಆಗಿರ್ಬೋದು ಮತ್ತು ರೇಷ್ಮೆ ಆಗಿರ್ಬೋದು ಇದಕ್ಕೆಲ್ಲ ಏನಂದ್ರೆ ತುಂಬ ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಇದರಲ್ಲಿ ಏನಂದ್ರೆ ರೈತರಿಗೆ ಹ್ಯೂಸ್ ಆಗೋ ಅಂತ ತುಂಬ ಸ್ಕೀಮ್ಸ್ ಕೊಟ್ಟಿದ್ದಾರೆ ಇವರೆ ಏನಂದ್ರೆ ಈಗ ತೋಟಕ್ಕೆ ಹೋಗಿ ಒಂದು ಆಫೀಸರ್ಗಳು ಯಾರಿದ್ದಾರೆ ಅವ್ರು ಅಲ್ಲಿ ಹೋಗಿ ಅವ್ರಿಗೆ ಯಾವ ಥರದ ಔಷಧಿ ಬೇಕಾಗುತ್ತೆ ಯಾವ ಥರ ಗಿಡ ಹಾಕಿದ್ರೆ ಯಾವ ಟೈಮಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದಕ್ಕು ಇನ್ಫೊಮೇಷನ್ ಕೊಡ್ತಾರೆ ಇದೆಲ್ಲ ತುಂಬ ಖುಷಿ ಆಗುತ್ತೆ ಮತ್ತೆ ಏನಂದ್ರೆ ರೈತರು ಯಾರಾದರೂ ಬೆಳೆ ಬೆಳೆಯೋಕೆ ದುಡ್ಡಿಲ್ಲ ಅಂತ ಹೇಳಿದ್ರು ಅದು ಕೂಡ ಗೌರ್ಮೆಂಟ್ ಕಚೇರಿಗಳಿಂದ ದುಡ್ಡಿನ ಸಹಾಯ ಮಾಡ್ತಾರೆ ಯಾವ್ದಾದ್ರು ಟ್ಯಾಕ್ಟ್ರಿ ತಗೋಬೇಕು ಅಂದಾಗ ಕೂಡ ಮತ್ತು ಒಂದು ಟಿಲ್ಲರ್ ತಗೋಬೇಕು ಅಂದಾಗ ಕೂಡ ಅಥವಾ ನೇಗಿಲು ಈ ಥರ ಏನೇ ಅವ್ರು ಮಾಡ್ತಾರೆ ಅಂದರೂ ಕೂಡ ಎಲ್ಲಾದಕ್ಕೂ ಸರ್ಕಾರದಿಂದ ಅವ್ರ್ಗೆ ತುಂಬ ಸಹಾಯಧನ ಕೊಡ್ತಿದ್ದಾರೆ ಇದಲ್ಲದೇ ನರೇಗಾ ಅಂತ ಆಗಿರ್ಬೋದು ಇದರಲ್ಲಿ ಏನಂದ್ರೆ ಪ್ರತಿಯೊಂದು ಕೆಲ್ಸಕ್ಕು ಕೂಡ ಅವ್ರು ಇಷ್ಟು ಕೂಲಿ ಹಣ ಅಂತ ಕೂಡ ರೈತರಿಗೆ ಕೊಡ್ತಿದ್ದಾರೆ